ನಾನು ಮೊನ್ನೆ ತಾನೇ ಧ್ವನಿ ಪೆಟ್ಟಿಗೆ ತೊಗೋಬೇಕಾದರೆ ಅಲ್ಲಿ ಓಲೆಗಳಿದ್ವು ಓಲೆಗಳನ್ನು ತೊಗೊಂಡೆ ಹಾಕ್ಕೋಂಡೆ ಒಂದು ಅವ್ರರು ಹೇಳಿದರು ಒಂದು ವರ್ಷ ಚೆನ್ನಾಗಿ ಬರುತ್ತೆ ಬಾಳಿಕೆ ಅಂತ ಹೇಳಿದ್ರು ಆದರೆ ಇದು ನೋಡಿದ್ರೆ ಒಂದು ಒಂದು ನಾಲಕ್ಕೈದು ದಿನ ಆಗಲಿಲ್ಲ ಆವಾಗೆ ಕಲರು ಹೋಗ್ಬಿಡ್ತು ಅದ್ರ ಮೇಲಿರೋದು ಮುತ್ತುಗಳು ಹೊರಟ್ಬಿಟ್ವು ಸರಿಯಿಲ್ಲ ಇದು ಹೀಗೆ ಅವ್ರರು ಹೇಳಿದ್ದೇ ಬೇರೆ ಇದು ಆಗ್ತಿರೋದೇ ಬೇರೆ ಹಾಗಾಗಿ ನೀವು ತೊಗೊಳ್ಳಿಕ್ಕೆ ಹೋಗಬೇಡಿ ನನಗ್ಯಾಕೊ ಇಷ್ಟ ಆಗಲಿಲ್ಲ